ಹಾಂ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಾನು ಬ ನಿಮ್ಮ ನಿಮ್ಮ ಶಾಪಲ್ಲಿ ಅಂದರೆ ನಿಮ್ಮ ಇದರಲ್ಲಿ ತ ತೋ ಈ ಖರೀದಿ ಮಾಡುವ ವ್ಯಕ್ತಿ ರಿಟೇಲರ್ ನಾನು ಆ ವಿ ವಿಕಾಸ್ ಅಂತಂದು ಹಾಂ ಗದಗ್ದವ್ರು ಮೇಡಮ್ ಏನಿಲ್ಲ ಮೇಡಮ್ ಇವಾಗ ನಮ್ಮ ಶಾಪ್ ಬಂದ್ಬಿಟ್ಟು ಸೊಲ್ಪ ಚಿಕ್ಕದು ಇದೆ ಮೇಡಮ್ ಹಂಗಾಗಿ ನಮ್ಗ ಏನಂದರೆ ನಮ್ಗ ಜಾಸ್ತಿ ಪ್ರೊಡಕ್ಟ್ ಏನು ಹೋಗಂಗಿಲ್ಲ ಈ ಕಡೆ ಸೈಡು ಸಲ್ಪ ನಮಗೆ ಪ್ರೊಡಕ್ಟ್ ಕಡಿಮೆ ತಗೊಳೋದರಿಂದ ನೀವು ಸೊಲ್ಪ ರೇಟ್ನಾ ಸೊಲ್ಪ ನೋಡಿ ಹಾಕಿದ್ರೆ ನಮ್ಗ ಅನುಕೂಲ ಆಗತ್ತೆ ಅಂತ ನಾವು

ಹ್ಞೂ ಹ್ಞೂ ಹ್ಞೂ ಹಾಂ ಹೌದು ಮೇಡಮ್

ಹಾಂ ಅದೇ ಮೇಡಮ್ ಹಾಂ ಹಾಂ ಮೇಡಮ್ ನೀವು ಇವಾಗ ನಮ್ಗ ಬಂದ್ಬಿಟ್ಟು ಅಂದರೆ ಸ್ವಲ್ಪ ಇವಾಗ ಮುಂಚೆ ಏನೋ ಚೆನ್ನಾಗ್ ನಡಿತೀತೆ ಮೇಡಮ್ ಶಾಪು ಬಟ್ ಇವಾಗೆಲ್ಲ ಸ್ವಲ್ಪ ಲಾಸಲ್ಲಿದೆ ಹಂಗಾಗ್ ಏನು ಆಗ್ಬಿಟ್ಟಿದೆ ಇವಾಗ ಲಾಸ್ ತುಂಬ್ಕೊಳಕ್ಕೆ ಇವಾಗ ಸೇಲು ಕೂಡ ಅಷ್ಟು ಆಗ್ತಿಲ್ಲ ಶಾಪು ಹಾಂ ಅದು ಕರೆಕ್ಟ್ ಹ್ಞೂ ಹಾಂ ಹಾಂ ಓಕ್ ಇವಾಗ ಕಡಿಮೆ ಅಂತ್ರ ಏನು ಮಾಡಣ ಓಕೆ ಮೇಡಮ್ ಓಕೆ ತ್ಯಾಂಕ್ ಯು ತ್ಯಾಂಕ್